ಹಲೋ ಡಾಕ್ಟರ್ ಅದೇ ನಾನು ನಿನ್ನೆ ಬಂದಿದ್ದೆನಲ್ಲಾ ಫೀವರ್ ಇದೆ ಅಂತ ಪೇಷಂಟ್ ಪೂಜಾ ಅಂತ ಹಾಂ ಅದೇ ಡಾಕ್ಟರ್ ಫೀವರ್ ಜಾಸ್ತಿ ಆಗಿಬಿಟ್ಟಿದೆ ನೀವು ಟಾಬ್ಲೆಟ್ಸು ಬರ್ಕೊಟ್ಟಿದ್ದಿರಿ ತೊಗೋತಾ ಇದ್ದೀನಿ ಹಾಂ ಸರ್ ಹಾಂ ಹಾಂ ಏಜ್ ಹಾಂ ಅದೇ ಫೀವರ್ ಇನ್ನು ಸ್ಟಾಪ್ ಆಗ್ತಾ ಇಲ್ಲ ಅದು ಇನ್ನು ಜಾಸ್ತಿ ಆಗ್ತಾ ಇದೆ ಟಾಬ್ಲೆಟ್ ನೀವು ಬರ್ಕೊಟ್ಟಿದ್ದಿರಿ ಅದನ್ನೇ ತೊಗೋತಾ ಇದ್ದೀನಿ ಹಾಂ ಹಾಂ ಡಾಕ್ಟರ್ ತೊಗೋತಾ ಇದ್ದೀನಿ ಹಾಂ ಅನ್ನ ಸಾಂಬಾರು ಡಾಕ್ಟರ್

ಹಾಂ ಸರಿ ಡಾಕ್ಟರ್ ಹಾಂ ಹಾಂ ಹಾಂ ಸರಿ ಡಾಕ್ಟರ್ ಹಾಂ ಏನಿಲ್ಲ ಡಾಕ್ಟರ್ ಹಾಂ ಹಾಂ ಹ್ಞೂ ಓಕೆ ಡಾಕ್ಟರ್

ಹಾಂ ಓಕೆ ಡಾಕ್ಟರ್ ನಾನು ಚೆಕ್ ಮಾಡ್ತೀನಿ